ನನ್ನ ನೆಚ್ಚಿನ ಸೀಸನ್ ಬಂದು ಚಳಿಗಾಲ ಈ ಚಳಿಗಾಲದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಬೆಳಿಗ್ಗೆ ವಾಕಿಂಗ್ ಮತ್ತು ಜಾಗಿಂಗ್ ನಾನು ಬೆಳಿಗ್ಗೆ ಮತ್ತು ವಾಕಿಂಗ್ ಜಾಗಿಂಗ್ ಹೋಗ್ಬೇಕಾದ್ರ್ ನನಗೆ ಚಳಿ ಇದ್ದರೆ ತುಂಬ ಚೆನ್ನಾಗಿರತ್ತೆ ಯಾಕೆ ಅಂದರೆ ಮೈ ಗಟ್ಟಿ ಇರುತ್ತೆ ಮತ್ತು ಸ್ಟ್ರೆಂತ್ ಇರುತ್ತೆ ಅದಕ್ಕೋಸ್ಕರ ನನಗೆ ಚಳಿಗಾಲ ಅಂದರೆ ಭರ್ತಿ ಇಷ್ಟ ಮತ್ತು ನಾನು ಬೈಕ್ಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಮತ್ತು ಇಬ್ಬನಿ ಮತ್ತು ಎಲ್ಲ ಥರದ್ದು ಚಳಿಗಾಲದಲ್ಲಿ ನೋಡೋದಕ್ಕೆ ಸಿಗುತ್ತೆ ಚಳಿಗಾಲದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಸ್ವೆಟರ್ ಹಾಕ್ಕೊಳ್ಳೋದು ಮನೆಯಲ್ಲಿ ಮತ್ತು ರಗ್ ಹೊದ್ಕೊಂಡು ಮತ್ ಮಲಗಿಕೊಳ್ಳೋದು ರಾತ್ರಿ ತುಂಬ ರಗ್ ಹೊದ್ಕೊಣೋದು ಎರಡು ಮೂರು ರಗ್ ಹೊದ್ಕೊಣೋದು ಮಲ್ಕೊಳ್ಳೋದು ಅದಕ್ಕೋಸ್ಕರ ನನಗೆ ತುಂಬ ಇಷ್ಟವಾಗುತ್ತೆ ಚಳಿಗಾಲ ಹಾಗೇ ನಾನು ರೈಡಿಂಗ್ ಹೋಗ್ತಾ ಇರ್ತೇನೆ ಅದಕ್ಕೋಸ್ಕರ ನಾನು ಚಳಿಗಾಲದಲ್ಲಿ ತುಂಬ ಇಷ್ಟವಾದದ್ದು ಈ ಇಬ್ಬನಿಯಲ್ಲಿ ರೈಡಿಂಗ್ ಮಾಡೋದು ಆ ರೈಡಿಂಗಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಇಬ್ಬನಿ ಇದ್ದರೆ ಹಾಗೇ ತುಂಬ ದೂರ ಹೋಗ್ತಾ ಇರ್ತೀನಿ ಆಗ ಇಬ್ಬನಿಯನ್ನು ನೋಡ್ತಾ ನೋಡ್ತಾ ನನಗೆ ಆ ವಾತಾವರಣಕ್ಕೆ ತುಂಬ ಇಷ್ಟಪಡ್ತೇನೆ ಹಾಗೇ ಒಂದು ಕಡೆ ಬೈಕನ್ನು ನಿಲ್ಲಿಸಿ ಈ ಇಬ್ಬನಿಯಲ್ಲಿ ನಾನು ನಿಂತುಕೊಂಡು ಆಟ ಆಡ್ತೇನೆ ಮತ್ತು ಆ ಕಾಲ ಕಳಿತೇನೆ ಅದಕ್ಕೋಸ್ಕರ ನಾನು ಇಬ್ಬನಿಯಲ್ಲಿ ಆಟಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಚಳಿಗಾಲದಲ್ಲಿ ಎಲ್ಲ ಥರ ಚಳಿ ಇರುತ್ತವೆ ಅದರಲ್ಲಿ ಸ್ವಲ್ಪ ಸಿಕಾಕ್ಕೊಂಡ್ರು ನನಗೆ ಖಾಯಿಲೆ ಆಗುತ್ತೆ ಆ ಖಾಯಿಲೆಯಲ್ಲೂ ನನಗೆ ತುಂಬ ಖುಷಿ ಇರುತ್ತೆ ಯಾಕೆ ಅಂದರೆ ನನಗೆ ಅಮ್ಮ ಅಣ್ಣ ಅಕ್ಕ ತ ಚೆನ್ನಾಗಿ ನೋಡಿಕೊಳ್ತಾರೆ ಅವಾಗ ಅವರ ಪ್ರೀತಿಯನ್ನು ನೋಡಬೋದು ಇಬ್ಬನಿ ಇದು ಚಳಿಯಲ್ಲಿ ಚಳಿಗಾಲ್ದಲ್ಲಿ ನನಗೆ ಖಾಯಿಲೆ ಆದರೆ ಆ ಥರ ಆಗುತ್ತೆ ಆಮೇಲೆ ನನಗೆ ಚಳಿಗಾಲದಲ್ಲಿ ಜಾಗಿಂಗ್ ಹೋಬೇಕು ಅಂತ ಹೇಳ್ದೆ ಆದರೆ ಯಾಕೆ ಅಂದರೆ ಚಳಿಗಾಲದಲ್ಲಿ ಹೋದ್ರೆ ನನಗೆ ತುಂಬ ಸ್ಟ್ರೆಂತ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ವರ್ಕ್ಔಟ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಚಳಿಯಲ್ಲಿ ನನಗೆ ಹೊರಗಡೆ ಓಡೋದಕ್ಕೆ ಮತ್ತು ನಡೆಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಾನು ದಿನಕ್ಕೆ ಐದು ಕಿಲೋಮೀಟರ್ ಇಲ್ಲ ಆರು ಕಿಲೋಮೀಟರ್ ನೆಡ್ಕೊಂಡು ಹೋಗ್ತೇನೆ ಮತ್ತು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಗಟ್ಟಲೆ ನಾನು ಓಡ್ತೇನೆ ನಾನು ವ್ಯಾಯಾಮ ಜಾಸ್ತಿ ಮಾಡ್ತೇನೆ ಚಳಿಗಾಲದಲ್ಲಿ ಹಾಗೇ ಬೇರೆ ಕಾಲದಲ್ಲಿ ನಾನು ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ ಯಾಕೆ ಅಂದರೆ ವಾತಾವರಣ ನನಗೆ ಇಷ್ಟ ಆಗೋದಿಲ್ಲ ಬೇರೆ ಚಳಿಗಾಲದಲ್ಲಿ ಆದರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲ ಥರ ಎಲ್ಲ ತರಹ ವಸ್ತುಗಳನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲ ತರಹ ಆಸಕ್ತಿ ತೋರಿಸ್ತೇನೆ